ಅಡುಗೆ ಮಾಡ್ಲಕ್ಕ ನಮಗೆ ನನಗೇನು ಹವ್ಯಾಸ ಇಲ್ಲ ಬಟ್ ಆದ್ರೆ ಹವ್ಯಾಸ ಮಾಡ್ಕೊಳ್ಬೇಕಾಯ್ತು ಮದುವೆ ಆದ್ಮೇಲೆ ಅದಕ್ಕಿಂತ ಪೆಹೆಲೆ ನಂದು ಮಮ್ಮಿ ನಮಜ್ಜಿ ನಮ್ಮಕ್ಕ ಎಲ್ಲ ಮಾಡ್ತಿದ್ದರು ನನಗೇನು ಭೀ ಅನ್ನಿಸ್ತಿದ್ದಿಲ್ಲ ಮದುವೆ ಆದ್ಮೇಲೆ ನಾನು ಮಾತ್ರ ಮಾಡ್ಲಾಕ್ಕಿರ್ತದಲ್ಲ ಸೊಸೆ ಅಂದ್ರೆ ಅವ್ರದ್ದು ಕೆಲವೊಂದು ಎಕ್ಸ್ಪೆಕ್ಟೇಶನ್ಸ್ ಇರ್ತವ ಅದಕ್ಕೆ ನಾವು ಮಾಡಬೇಕಾಯ್ತು ಅದಕ್ಕೆ ಕಲ್ತ್ಕೊಂಡೆ ನಾ ಒಂದು ಒಂದು ಒಂದು ಏನೇನು ಅಡುಗೆ ಮಾಡಬೇಕು ಎಲ್ಲನ ಮಮ್ಮಿಗೆ ಕಾಲ್ ಮಾಡಿ ಕೇಳ್ದೆ ಮತ್ತು ಫೋನ್ ಮಾಡ್ದೆ ಮತ್ತು ನಮ್ಮಕ್ಕಗೆ ಫೋನ್ ಮಾಡಿದೆ ನಮ್ಮ ಆಂಟಿಗೆ ಫೋನ್ ಮಾಡ್ದೆ ಫೋನ್ ಮಾಡಿ ಕೇಳ್ಕೊಂಡೆ ಕೆಲವೊಂದಡುಗೆಗಳು ಟಿವಿಗಳ್ನ ನೋಡಿ ಯೂಟೂಬ್ ನೋಡಿ ಕಲ್ತ್ಕೊಂಡಿದ್ದೆ ನನಗೇನು ಇದು ಹವ್ಯಾಸ ಆಗಿದ್ದಿಲ್ಲ ಬಟ್ ಏನು ಅನ್ನಿಸ್ತದೆ ಅಂದ್ರೆ ಖರೆಯ ಆದರೂನು ನಮ್ಮಮ್ಮಿ ನಮಗೆಲ್ಲರಿಗೆ ಮಾಡಾಕ್ತಿದ್ರು ಮಾಡಿ ಕೊನೆಗೆ ಊಟ ಮಾಡ್ತಿದ್ದರು ಹಾಗೆ ನನಗೆ ಮದುವೆ ಆದಮೇಲೆ ತಾಯಿ ಬೆಲೆ ಗೊತ್ತಾಯಿತು ಗೊತ್ತಾದ್ಮೇಲೆ ಹೌದಲ್ಲ ಒಂದು ತಾಯಿ ಒಂದು ಹೆಣ್ಣು ಯಾವ ರೀತಿ ತಾನು ಮಾಡಿದಡುಗೆ ತಾನು ಮುಂಚೆ ತಿಂಬಲ್ದೆನೆ ಮನೆ ಮಂದಿಗೆಲ್ಲರಿಗೂ ಫುಲ್ ಕುಟುಂಬಕ್ಕೆ ಊಟ ಸರ್ವ್ ಮಾಡ್ತಾಳ ಬಡಿಸಾದ್ಮೇಲೆ ಕೊನೆಗೆ ಥಣ್ಣಗಾಗಿದ್ದಡುಗೆ ಊಟ ಆಕಿ ತಿಂತಾಳ ಆ ತಾಯಿದು ಎಷ್ಟು ತ್ಯಾಗ ಇರ್ತದ ಅದರೊಳಗ ಅಂತ ನನಗೆ ಮದುವೆ ಆಗಿ ಅಡುಗೆ ಮಾಡಿ ಎಲ್ಲರಿಗೆ ಬಡಿಸಿ ಅವ್ರಿಗೆ ಕೊಟ್ಟಾದ್ಮೇಲೆ ನಾನು ಊಟ ಮಾಡ್ತಿದ್ದಲ್ಲ ಆಗ ನನಗೆ ಗೊತ್ತಾಯಿತು